ಹಲೋ ಹಾಂ ನೀವು ಕೇಶವರಲ್ಲೇ ಹಾಂ ನಿಮ್ಮಲ್ಲಿ ರಿಕ್ಷಾ ಉಂಟಲ್ಲ ಆಟೋ ರಿಕ್ಷಾ ಅದು ಕ್ಯಾಬ್ ಆಟೋ ಕ್ಯಾಬ್ ನಮಗೆ ಇವತ್ತು ಅಂದರೆ ನಮಗೆ ಇವತ್ತು ಬೆಳಗ್ಗೆ ಹೋಗ್ಲಿಕ್ಕುಂಟು ಬೆಳ್ಗೆ ಮೂಡ್ಬೆಳ್ಳೆ ಮೂಡ್ಬೆಳ್ಳೆ ಅಲ್ಲಿಗೆ ಹೋಗ್ಲಿಕ್ಕುಂಟು ಹೋಗಿ ಬರಲಿಕ್ಕೆ ಸಾಧಾರಣ ಎಷ್ಟು ತಗೊಳ್ಬೋದು ನಿಮ್ಮ ಅಂದಾಜು ಹೌದಾ ಹಾಂ ಹಾಂ ಹಾಗಾದರೆ ಇವತ್ತು ಒಂದು ಸಂಜೆ ಆರೂವರೆ ಗಂಟೆಗೆ ಬನ್ನಿ ಇಲ್ಲಿಗೆ ಹೌದೌದು ಜನ ಎಷ್ಟಿಲ್ಲಮ್ಮ ನಾವೇ ಮೂರೇ ಮಂದಿ ಇರೋದು ಹೌದೌದು ನಾವು ಮೂರೇ ಮಂದಿ ಇರೋದು ಮೂರೇ ಹೌದು ಹೌದು ನೀವು ಎಷ್ಟೊತ್ತಿಗೆ ಬರ್ತೀರಿ ಹಾಂ ನಮ್ಮ ಟೈಮ್ ಕರೆಕ್ಟಾಗಿ ಬರ್ಬೇಕವು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿಯಾದರೆ ನಮಗೆ ಅಲ್ಲಿ ಲಾಸ್ ಆಗ್ತದೆ ಅಂದರೆ ನಮ್ಗೆ ಹೋಗಿ ವಾಪಸ್ಸು ಬರಬೇಕಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೆ ಸಹ ತ್ಯಾಮನ್ ನಿಮಗೆ ಸಹ ತ್ಯಾಮನ್ನು ಹೌದಾ ಅಲ್ವಾ ಹೌದೌದು ಅದಕ್ಕೆ ಹೇಳಿದ್ದು ನಾನು ಟೈಮ್ ಸರಿಯಾಗಿ ನಮಗೆ ಮನೆಗೆ ಬರಬೇಕು ಹಾಗಾದರೆ ಸರಿಯಾಗಿ ಬರ್ತೀರಲ್ಲ ಆರು ಆರು ಐದಕ್ಕೆ ಇಲ್ಲಿ ಇರಬೇಕು ನೀವು ಹೌದೌದು ಅಲ್ಲಿಂದ ಹಾಂ ಆರು ಗಂಟೆಗೆ ಹೊರಡಿ ಹಾಂ ಆರು ಐದಕ್ಕೆ ಇಲ್ಲಿಗೆ ಬರ್ಬೇಕು ನಮಗೆ ಮನೆಗೆ ಹೌದಾ ಆಯ್ತು ಆಯ್ತು ಸರಿ ಸರಿ ಸರಿ ಸರಿ